ಹಲೋ ಶಿವಾ ಕ್ಯಾಬ್ಸಾ ನಮಸ್ತೆ ಸರ್ ನನ್ನ ಹೆಸರು ಪ್ರಿಯಾ ಅಂತ ಹಾಂ ನಾನು ಬೆಂಗ್ಳೂರು ರಾಜಾಜಿನಗರದಿಂದ ಫೋನ್ ಮಾಡ್ತಾ ಇದ್ದೀನಿ ಸರ್ ಇಪ್ಪತ್ತ್ಮೂರನೇ ತಾರೀಕು ನಾವುಂಗೆ ಮೈಸೂರಿಗೆ ಹೋಗೋಕ್ಕೆ ಕಾರ್ ಸಿಗತ್ತಾ ಹಾಂ ನಾವು ಒಟ್ಟು ನಾಲ್ಕು ಜನ ಇದ್ದೀವಿ ಸರ್ ಮೈಸೂರಿಗೆ ಇಪ್ಪತ್ತ್ಮೂರನೇ ತಾರೀಕು ಮಾರ್ನಿಂಗ್ ಹೋಗಬೇಕು ಇಪ್ಪತ್ತ್ನಾಲ್ಕು ನೈಟ್ ವಾಪಸ್ಸು ಹೌದು ಟೂ ಡೇ ಎರಡು ದಿನ ಹೌದು ಕಾರ್ ಸಿಗತ್ತಾ ಕೇಳೋಣ ಅಂತ ಫೋನ್ ಮಾಡಿದೆ ಸರ್ ಸ್ ಹಾಂ ಒಟ್ಟು ನಾವು ನಾಲ್ಕು ಜನ ಇದ್ದೀವಿ ನಮಗೆ ಈ ಇನೋವಾ ಎಲ್ಲ ಅಷ್ಟು ದೊಡ್ಡ ಕಾರೇನು ಬೇಡ ನಾರ್ಮಲ್ ನಾಲ್ಕು ಜನ ಹೋಗೋವಂಥ ಯಾವುದಾದ್ರು ಕಾರ್ ಬೇಕಿತ್ತು ಇದೆಯಾ ಓಕೆ ಯಾವ್ಯಾವ ಕಾರ್ ಇದೆ ಸರ್ ಇಂಡಿಕಾ ಇಟಿಯೋಝು ಹಾಂ ಇಟಿಯೋಝ್ ಆದರೆ ವಾಸಿ ಸರ್ ಇಂಡಿಕಾ ತುಂಬ ಇಕ್ಕಟ್ಟಾಗತ್ತೆ ಅನ್ಸತ್ತೆ ಹೌದು ಹಾಂ ಇಟಿಯೋಝ್ ಆದರೆ ಹೇಗಿದೆ ಸರ್ ಅದರದ್ದು ಬಾಡಿಗೆ ರೇಟ್ ಎಲ್ಲ ನಾವು ಹೇಗೆ ಕೊಡಬೇಕು ಹಾಂ ಕಿಲೋಮೀಟರ್ಗಾ ಒಂದು ದಿನಕ್ಕೆ ಮುನ್ನೂರು ಕಿಲೋಮೀಟರ್ದು ಕೊಡಬೇಕಾ ಆಯಿತು ಆಯಿತು ಒಂದು ಕಿಲೋಮೀಟರ್ಗೆ ಎಷ್ಟಾಗತ್ತೆ ಸರ್ ಅಂದರೆ ಒಂದು ಕಿಲೋಮೀಟರಿಗೆ ಹನ್ನೆರಡು ರೂಪಾಯಿ ಥರ ಮುನ್ನೂರು ಕಿಲೋಮೀಟ್ರು ಒಂದು ದಿನಕ್ಕೆ ಕೊಡಲೇಬೇಕು ಆಯಿತು ಹಾಂ ಆಯಿತು ಎಲ್ಲ ಟ್ಯಾಕ್ಸೆಲ್ಲ ಸೇರಾ ಆಯಿತು ಆಯಿತು ಹಾಂ ಒಟ್ಟು ಐದುವರೆ ಸಾವಿರ ಆಗತ್ತಾ ಸರಿ ಸರಿ ಒಂದು ದಿನಕ್ಕೆ ಒಂದು ದಿನಕ್ಕೆ ಹೋಗ್ಬರೋದಾದ್ರೆ ಐದುವರೆ ಸಾವಿರ ಆಯಿತು ಆಯಿತು ಆಯಿತು ಸರ್ ಅಂದರೆ ಡ್ರೈವರ್ ಬಾಟಾನು ಅದರಲ್ಲೇ ಬರತ್ತಾ ಇಲ್ಲ ನಾವು ಬೇರೆ ಕೊಡಬೇಕು ಅದೆಷ್ಟಾಗತ್ತೆ ಸರ್ ಡ್ರೈವರ್ ಬಾಟ ಎಲ್ಲ ಹಾಂ ಡ್ರೈವರ್ ಬಾಟ ಒಂದು ದಿನಕ್ಕೆ ಮುನ್ನೂರು ರೂಪಾಯಾ ಸರಿ ಸರಿ ಸರಿ ಆಗಲಿ ಸರ್ ಈಗ ಇಪ್ಪತ್ತ್ಮೂರನೇ ತಾರೀಕು ಕಾರ್ ಸಿಗತ್ತೆ ಅಲ್ಲಾ ಹೌದು ಹಾಂ ಬೆಳಿಗ್ಗೆಯೇ ಹೊರಡಬೇಕು ಬೆಳಿಗ್ಗೆ ಆರು ಗಂಟೆಗೆ ಹೊರಡಬೇಕು ಹಾಂ ಇಪ್ಪತ್ತ್ಮೂರಕ್ಕೆ ಕಾರ್ ಸಿಗತ್ತೆ ಹಾಂ ಬೆಂಗ್ಳೂರು ರಾಜಾಜಿನಗರ ಸರ್ ಹಾಂ ಫಸ್ಟ್ ಬ್ಲಾಕ್ ರಾಜಾಜಿನಗರ ಫಸ್ಟ್ ಬ್ಲಾಕಿಂದ ಹೊರಡಬೇಕು ಆಗಲಿ ಹಾಂ ಟೋಲೆಲ್ಲ ನಾವು ಸಪ್ರೇಟ್ ಕಟ್ಬೇಕಾ ಸರಿ ಸರಿ ಈಗ ಒಂದು ದಿನಕ್ಕೆ ಮುನ್ನೂರು ಕಿಲೋಮೀಟ್ರ್ ಕೊಡಲೇಬೇಕು ಹನ್ನೆರಡು ರೂಪಾಯಿ ಪರ್ ಕಿಲೋಮೀಟರ್ ಥರ ಕೊಡಬೇಕು ಆಯಿತು ಸರ್ ಹಾಂ ಆವತ್ತು ಕಾರ್ ಸಿಗತ್ತೆ ಆಯಿತು ಆಯಿತು ಸರ್ ಕ್ಲೀನಾಗಿರುತ್ತೆ ಅಲ್ಲಾ ಕಾರೆಲ್ಲ ಹಾಂ ಆಗಲಿ ಅದ್ಬಿಟ್ಟು ಬೇರೆ ಕಾರ್ ತೊಗೋತೀವಿ ಅಂದರೆ ಎಷ್ಟಾಗ್ಬೌದು ಸರ್ ರೇಟ ಇನ್ಯಾವ ಥರ ಕಾರು ಹಾಂ ಹೌದಾ ಇನೋವಾ ಎಲ್ಲ ಆದರೆ ಇಪ್ಪತ್ತೆರಡು ರೂಪಾಯಿ ಪರ್ ಕಿಲೋಮೀಟರ್ ಬೀಳತ್ತಾ ಸರಿ ಸರಿ ಇಲ್ಲ ಸರ್ ನಾವು ಒಟ್ಟು ನಾಲ್ಕು ಜನ ಇರೋದ್ರಿಂದ ಏನು ದೊಡ್ಡ ಕಾರ್ ಬೇಡ ನಮಗೆ ಸಾಕು ಇಟಿಯೋಝು ಅಲ್ಲ ವಿಚಾರಿಸ್ದೆ ನಿಮ್ಮ ಹತ್ರ ಬೇರೆ ಇನ್ಯಾವ ಕಾರ್ ಅವೈಲಬಲ್ ಇದೆ ಅಂತ ಹಾಂ ಆಗಲಿ ಸರ್ ನಮಗೆ ಇಟಿಯೋಸ್ ಸಾಕು ಅದನ್ನೇ ಕಳ್ಸ್ಕೊಡಿ ಇಪ್ಪತ್ತ್ಮೂರನೇ ತಾರೀಕು ಬೆಳಿಗ್ಗೆ ನಾನು ಲೊಕೇಶನ್ ಕಳಿಸ್ತೀನಿ ನಿಮಗೆ ಹಾಂ ಅಲ್ಲಿಗೆ ಇಪ್ಪತ್ತ್ಮೂರನೇ ತಾರೀಕು ಬೆಳಿಗ್ಗೆ ಆರು ಗಂಟೆ ಅಷ್ಟೊತ್ಗೆ ರೆಡಿ ಇದ್ದರೆ ಆಯಿತು ಕಳ್ಸ್ಕೊಟ್ಬಿಡಿ ಸರ್ ಆಯಿತು ಆಯಿತು ಹೌದಾ ಸರಿ ನಾವು ಈಗ ಮುಂಚೆಯೇ ಏನಾದ್ರೂ ದುಡ್ಡು ಕೊಡಬೇಕಾ ಹಾಂ ಎಷ್ಟು ಹಾಕಬೇಕು ಸರ್ ಆಯಿತು ಹಾಗಾದರೆ ನಾನು ಒಂದು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡಿರ್ತೀನಿ ಕಳ್ಸಿರ್ತೀನಿ ನಿಮಗೆ ಆಯಿತು ಸರ್ ಒಟ್ಟು ಇಪ್ಪತ್ತ್ಮೂರನೇ ತಾರೀಕು ಸಿಗತ್ತೆ ಅಂತ ಆಯಿತು ಆಗಲಿ ಸರ್ ಆಯಿತು ನಾನು ನಿಮಗೆ ನನದು ಅಡ್ರೆಸ್ಸು ಇದು ಎಲ್ಲ ಕಳಿಸ್ತೀನಿ ಹಾಂ ಇಪ್ಪತ್ತ್ಮೂರನೇ ತಾರೀಕು ಬೆಳಿಗ್ಗೆ ಕಳ್ಸ್ಕೊಟ್ಬಿಡಿ ಸರ್ ಕಾರನ್ನ ಆಗಲಿ ಸರ್ ಥ್ಯಾಂಕ್ ಯು